ಕೃಷಿ ಪದ್ಧತಿ ಅಂದರೆ ಇಲ್ಲಿ ನಮ್ಮ ಕಡೆ ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಒಂದು ಕೈ ಇಂದ ಮಾಡುತ್ತಾರೆ ಕೃಷಿ ನೆಲ್ ಬೆಳೆಯೋದಾಗಲಿ ಆಮೇಲೆ ಅದನ್ನ ಭತ್ತ ಕೊಯ್ಯೊದಾಗಲಿ ಅದನ್ನು ಮಿಷನಿಗೆ ಹಾಕ್ಸೋದಷ್ಟು ಭಾಳ ಕಡಿಮೆ ಇದ್ದಾರೆ ಇಲ್ಲಿ ಎಲ್ಲ ಕೈಯಿಂದಾನೆ ಮಾಡ್ತಾರೆ ಖಳೆ ತೆಗೆಯೋದು ಆಗಿರ್ಬೋದು ಆಮೇಲೆ ನೀರು ಬಿಡೋದು ಪ್ರತಿಯೊಂದನ್ನು ಇಲ್ಲಿ ಕೈಯಿಂದ ಕೃಷಿ ಮಾಡ್ತಾರೆ ಇತೀಚಿನ ದಿನಗಳಲ್ಲಿ ಮಿಷನ್ ಅನ್ನೋದು ಭಾಳ ಅಳ್ವಡ್ಸ್ಕೊಂಡು ಬಿಟ್ಟಿದ್ದಾರೆ ಕೆಲವೊಬ್ರು ಮಾತ್ರ ಅವ್ದ್ ಅದ್ರ್ಲಿಂದ ಜನಗಳಿಗೆ ಕೆಲ್ಸ ಸಿಕ್ತಾಯಿಲ್ಲ ಅದರಿಂದ ಅದ್ರದ್ದು ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ಕೈಯಿಂದ ಮಾಡ್ತಕ್ಕಂಥ ಕೃಷಿಯನ್ನ ನಾವು ಭಾಳ ಇಷ್ಟ ಪಡ್ತೀವಿ ಈ ಮಿಷನ್ಗಳ ಸಹಾಯದಿಂದ ಬರ್ತಕ್ಕಂಥ ಫುಡ್ಡು ನಮಗೆ ಭತ್ತ ಆಗಿರ್ಬೋದು ಏನೇ ಆಗಿರ್ಬೋದು ಅದರಷ್ಟು ಶಕ್ತಿಯಿಲ್ಲ ಫಸ್ಟಲ್ಲಿ ಬರ್ತಕ್ಕಂಥ ಶಕ್ತಿ ಇದ್ರಲ್ಲಿಲ್ಲ ನಮಗೆ ಏನಂದರೆ ಅನಿವಾರ್ಯವಾಗಿ ನಾವು ತಿಂತಾಯಿದ್ದೀವಿ ಅದನ್ನು ಆಮೇಲೆ ಇಲ್ಲಿ ಕಬ್ಬು ಬೆಳಿತಕ್ಕಂಥದ್ದು ಇಲ್ಲಿ ಭಾಳಷ್ಟು ಕಬ್ಬು ಬೆಳಿತೀವಿ ಆ ಕಬ್ಬಲ್ಲಿ ನಾವು ಮಿಷನಲ್ಲಿ ಹಾಕೋದು ಭಾಳ ಕಡಿಮೆ ಇಲ್ಲಿ ಗಾಣ ಅಂತಾರ ಆ ಗಾಣದಾಗ ಹಾಕಿನೇ ಬೆಲ್ಲ ಮಾಡ್ತಾರೆ ಭಾಳ ರುಚಿಯಾಗಿ ಇರುತ್ತೆ ನಮ್ಮ ಬೆಲ್ಲನ ಅದನ್ನೇ ಬೇರೆ ಕಡೆ ಶುಗರ್ ಫ್ಯಾಕ್ಟ್ರಿಸ್ ಅಲ್ಲಿ ಇಲ್ಲಿ ತಗೊಂಡು ಹೋದಾಗ ಅವ್ಕ ಕೆಮಿಕಲ್ ಆ್ಯಡ್ ಮಾಡಿ ಏನಾದರು ಅವ ಅಷ್ಟೊಂದು ಟೇಸ್ಟ್ ಇರಲ್ಲ ಇಲ್ಲಿ ಮಿಷನಲ್ಲಿ ಇರ್ಲಾರ್ದಂಥ ಕೃಷಿ ಪದ್ಧತಿಗಳು ಇನ್ನುಇದಾವೆ ಕೆಲವೊಂದಲ್ಲಿ ಮಿಷನ್ ಅವ ಇವ ಬಂದಿರ್ಬೋದು ಆದರೆ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆಯೇ ಕಳೆವ ಕೈಯಿಂದ ಕೀಳ್ತಾರೆ ಇವಾಗ ಎಲ್ಲ ಪ್ರತಿಯೊಂದು ಮಿಷನ್ಸ್ ಕಲೆ ಕೀಳ್ಬೋದು ಆಮೇಲೆ ಅದನ್ನ ನೆಡೊದಾಗಲಿ ಸಸಿ ನೆಡೋದಾಗಲಿ ಕುಯ್ಯೋದಾಗಲಿ ಆಮೇಲೆ ತಗೊಂಡು ಹೋಗಿ ಅದನ್ನು ಮಿಷನ್ ಹಾಕೋದಾಗಲಿ ಪ್ರತಿಯೊಂದು ಮಿಷನ್ಸ್ ಜನಕ್ಕೆ ಕೆಲಸವೇ ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ಕೃಷಿ ಪದ್ಧತಿ ಇನ್ನು ಅಭಿವೃದ್ಧಿ ಆಗಬೇಕು ಆದಷ್ಟು ಜನಕ್ಕೆ ಕೆಲಸ ಸಿಗಬೇಕು ಮಿಷನಿಗೆ ಕೆಲಸ ಕಡಿಮೆ ಆಗಬೇಕು ಅದರಲ್ಲಿ ರುಚಿ ಜಾಸ್ತಿ ಸಿಗುತ್ತೆ ನಮಗೆ ನಮ್ಗೆ ಕೆಲಸ ಸಿಗುತ್ತೆ ಕೃಷಿ ಪದ್ಧತಿ ಅಂದರೆ ಇಲ್ಲಿ ನಮಗೆ ಭಾಳ ಅಂದರೆ ಭತ್ತವನ್ನೇ ಬೆಳಿತೀವಿ ನಾವಿಲ್ಲಿ ಭತ್ತ ಬೆಳಿತೀವಿ ಕಬ್ಬು ಬೆಳಿತೀವಿ ಆಮೇಲೆ ಮೆಕ್ಕೆ ಜೋಳ ಮೆಕ್ಕೆ ಜೋಳ ಅಂದರೂ ಸಿಕ್ಕಾಪಟ್ಟೆ ಬೆಳೆತೀವಿ ಇಲ್ಲಿ ಆಮೇಲೆ ಪ್ರತಿಯೊಂದು ಹೂ ಆಗಿರ್ಬೋದು ಹಣ್ಣು ಆಗಿರ್ಬೋದು ಪ್ರತಿಯೊಂದನ್ನು ನಾವು ಇಲ್ಲಿ ಬೆಳಿತೀವಿ ಜಾಸ್ತಿ ಅಂದರೆ ಭತ್ತ ಬೆಳಿತೀವಿ ಭತ್ತ ಬೆಳಿತೀವಿ ಆಮೇಲೆ ಇನ್ನು ಕೆಲವು ಹಣ್ಣು ಹಂಪಲು ಹೂ ಆಗಿರ್ಬೌದು ಪ್ರತಿಯೊಂದನ್ನು ಈ ಕಡೆ ಬೆಳಿತೀವಿ